ಹಲೋ ಮೇಡಮ್ ಇಲ್ಲಿ ನಮ್ಗೆ ಎಜುಕೇಶನ್ ತ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಮ್ಮ ಏರಿಯಾದಲ್ಲಿ ಸ್ಟಡಿ ಸರಿ ಹಾಂ ಹೌದು ಹೌದು ನಿಮ್ಮ ಏರಿಯಾನೆ ಯಾಕಂದ್ರೆ ನೀವು ಆಲ್ರೆಡಿ ಬಂದು ವಿಸಿಟ್ ಕೊಟ್ಟಿದ್ದಿರಿ ಅದಕ್ಕು ಮುಂದೆ ಸುಮಾರು ಪೀಪಲ್ಸ್ ಬಂದು ವಿಸಿಟ್ ಕೊಡ್ತಾಯಿದ್ದರು ಬಟ್ ಯಾರೂ ಸರ್ಯಾಗಿ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಹಾಂ ನನಗೆ ನೈಟ್ ಟೈಮ್ ವರ್ಕ್ ಇದ್ದಾವೆ ಬೇರೆ ಬೆಳಿಗ್ಗೆ ಟೈಮು ಪಾರ್ಟ್ಟೈಮ್ ಜಾಬ್ಗೆ ಹೋಗ್ತೀನಿ ಬಂದು ನೈಟ್ ಸ್ಟಡಿ ಮಾಡಬೇಕು ಇವಾಗ ಸ್ಟಡಿ ಮಾಡಬೇಕಂದ್ರೆ ಕರೆ ಕರೆಂಟ್ ಇರ್ಬೇಕಲ್ಲ ಸೊ ಅವಾಗ ಅವಾಗ ಕರೆಂಟ್ ತೆಗ್ಯೋದು ಅಟ್ಲೀಸ್ಟ್ ನೈಟ್ ಹೊರಗಡೆ ಲೈಟ್ ಲೈಟ್ ಕಂಬ್ದ ಹತ್ತಿರ ಕುತ್ಕಂಡು ಓದುವ ಅಂದರೆ ಅಲ್ಲೂ ಸರಿಯಾಗಿ ಬೆಳಕಿಲ್ಲ ಪಕ್ದಲ್ಲಿ ಚರಂಡಿ ಸ್ಮೆಲ್ಲೆಲ್ಲ ಬರ್ತಿದೆ ಸ್ಟಡಿ ಮಾಡಕ್ಕಾಗಲ್ಲಲ ಹ್ಞೂ ಹ್ಞೂ ಹ್ಞೂ

ನೀವು ಸ್ವಲ್ಪ ಖಂಡಿತ ಮಾಡಿಕೊಡ್ಬೇಕು ಮೇಡಮ್ ಏಕಂದ್ರೆ ನನ್ನ ಒಬ್ಬನ ಸಮಸ್ಯೆ ಅಲ್ಲ ಇದು ನಮ್ಮ ಏರಿಯಾದಲ್ಲಿ ತುಂಬ ಎಲ್ಲ ಸುಮಾರು ಸಮಸ್ಯೆಗಳು ಹೀಗೇ ಇರ್ತೈತೆ ನೀವು ಬಂದು ಬಂದಾಗ ಹೇಳಿದ್ರಿ ಅಂದರೆ ಮಾಡಿಕೊಡ್ತೀನಿ ಈ ಥರ ತಮ್ಮ ಲೆಟ್ರು ಬರೆಸ್ಕಂಡ್ರಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಬಟ್ ಯಾರೂ ಅವಾಗ ಹೋದೋರು ಮತ್ತೆ ಯಾರೂ ಬಂದೇ ಇಲ್ಲ ಇಲ್ಲಿ ಈ ಥರ ಆದ್ರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತಲ್ವ ಇವಾಗ ಡೈರೆಕ್ಟಾಗಿ ಬಂದು ನಿಮ್ಮ ಜೊತೆ ಮಾತಾಡಿದ್ರು ಇಷ್ಟು ದಿನ ಆಯಿತು ಏನೂ ಚಾಲು ಮಾಡಿಕೊಟ್ಟಿಲ್ಲ ಇವಾಗ ಫೋನ್ ಕಾಲ್ ಮಾಡಿ ಹೇಳ್ತಾ ಇದೀನಿ ನಿಮಗೆ ಆದರೂ ಏನೂ ರೆಸ್ಪಾನ್ಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಸ್ಟೂಡೆಂಟ್ಗಳ್ಗೆ ಹ್ಞೂ ಓಕೆ ಮತ್ತು ಮೇಡಮ್ ಇಲ್ಲಿಂದ ನಮಗೆ ಬಸ್ ಸಮಸ್ಯೆ ಕೂಡ ಆಗುತ್ತೆ ಸ್ಟಡಿನ ಮಾಡಬೇಕು ಇವಾಗ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಒಂದು ಮಿನಿಮಮ್ ಟ್ವೆಂಟಿ ನಿಮಿಟ್ಸ್ ಟ್ವೆಂಟಿ ಕಿಲೋಮೀಟ್ರ್ ಹೋಗಬೇಕು ಮತ್ತು ಒಂದು ಲೈಬ್ರೆರಿ ಕೂಡ ಇಲ್ಲ ಈ ಏರಿಯಾದಲ್ಲಿ ಹೀಗೆಲ್ಲ ಆದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಅಟ್ಲೀಸ್ಟ್ ಲೈಬ್ರೆರಿ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ ಸ್ಯಾಂಕ್ಷನ್ ಆಗಿದೆ ಇವೆಲ್ಲ ಹೇಳ್ತಾಯಿದ್ದಿರಿ ಬಟ್ ಅದೇನೂ ಕಂಡಿಲ್ಲಪ್ಪ ಅವಾಗಿಂದ ಸುಮಾರು ದಿನ ಆಯಿತು

ಸ್ವಲ್ಪ ಆದಷ್ಟು ಸಮಸ್ಯೆ ಬಗೆಹರಿಸಿ ಮೇಡಮ್ ಏಕಂದ್ರೆ ತುಂಬ ಕಷ್ಟ ಆಗ್ತಾಯ್ತೆ ಎಷ್ಟೋ ಜನ ನಡ್ಕಂಡು ಹೋಗಬೇಕು ಅಂತ ಸ್ಕೂಲ್ಗೂ ಹೋಗ್ತಾಯಿಲ್ಲ ಕಾಲೇಜ್ಗೆ ಹೋಗ್ತಾಯಿಲ್ಲ ಹೌದಾ ಓಕೆ ಮೇಡಮ್ ಮಿಸ್ ಮಾಡಬೇಡಿ ಸ್ವಲ್ಪ ಹಾಂ ಬಗೆಹರಿಸಿ ಕೊಡಿ ಹಾಂ ಓಕೆ ಹ್ಞೂ ಓಕೆ